ಹಲೋ ನಮಸ್ಕಾರ ಮ್ಯಾಮ್ ಹೇಳಿ

ಓಕೆ ಓಕೆ ಮೇಡಮ್ ಮಾಹಿತಿ ಕೊಡುವ ಅದಕ್ಕೇನಂತೆ ನಿಜವಾಗಿ ಭಾರತದ ವರ್ಲ್ಡ್ಲ್ಲಿ ಎಲ್ಲಿ ಕೂಡ ಬೆಳೆಯದಷ್ಟು ಸ್ಯಾಂಡಲ್ ನಮ್ಮ ಕರ್ನಾಟಕದಲ್ಲಿ ಬೆಳೆತಿರಿ ಮತ್ತು ಅದು ಅದ ಕ್ವಾಲಿಟಿ ಕೂಡ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ ಕರ್ನಾಟಕದ ಸ್ಯಾಂಡಲ್ ವುಡ್ಡು ಬಹಳ ಫೇಮಸ್ ಇದರಲ್ಲಿ ಗಂಧದ ಎಣ್ಣೆ ತೆಗ್ದು ಆಗಲಿ ಸೋಪ್ ಆಗಲಿ ಮತ್ತೆ ಅಗರಬತ್ತಿ ಆಗಲಿ ಹೆಚ್ಚಾಗಿ ಇಲ್ಲಿ ಕಾರ್ಖಾನೆಗಳು ಗಂಧದ ಕಾರ್ಖಾನೆಗಳು ಇದು ಕರ್ನಾಟಕದಲ್ಲಿ ಈ ಇಲ್ಲಿದ್ದ ಎಲ್ಲ ಗಂಧದ ವಸ್ತುಗಳು ಮತ್ತೆ ಸ್ಯಾಂಡಲ್ ವುಡ್ಡಲ್ಲಿ ಮಾಡಿದ ಕ್ರಾಫ್ಟ್ಗಳು ಕೂಡ ವಿದೇಶಕ್ಕೆ ಕೂಡ ರಫ್ತು ಆಗ್ತದೆ ಅದರಿಂದಾಗಿ ಹೆಚ್ಚಿನ ಟೂರಿಸ್ಟ್ಗಳು ನಿಮ್ಮಾಗೆ ಬಂದವರು ನಮ್ಮ ಕರ್ನಾಟಕದ ಸ್ಯಾಂಡಲ್ ವುಡ್ಡನ್ನೇ ಲೈಕ್ ಮಾಡ್ತಾರೆ ನೀವು ಏ ಯಾ ಆ ತುಂಬ ವೆರೈಟಿ ನಮಗೆ ನಿಮಗೆ ಯಾವ ವೆರೈಟಿಯಲ್ಲಿ ಸ್ಯಾಂಡಲ್ ವುಡ್ಡಲ್ಲಿ ಏನು ಬೇಕಿದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಮೈಸೂರು ಸ್ಯಾಂಡಲ್ ವುಡ್ ಅಂದರೆ ಬಹಳ ಫೇಮಸ್ ನೀವೂ ಮೈಸೂರಿಗೆ ಬಂದರೆ ಮೈಸೂರಲ್ಲಿ ಈ ಎಲ್ಲ ಈಗ ಕಾರ್ಖಾನೆಗಳು ಜಾಸ್ತಿ ಇರೋದೇ ನಮ್ಮ ಮೈಸೂರಲ್ಲೇ ಜಾಸ್ತಿ ಇರ್ತದೆ ಇನ್ನು ಅಲ್ಲಿಗೆ ಫ್ರೆಂಡ್ಸಿಗೆ ಕರ್ಕೊಂಡು ಹೋಗಿ ನಿಮ್ಗೆ ಅಲ್ಲಿ ನಾವೆಲ್ಲ ಕಂಪಿನಿಗಳನ್ನೆಲ್ಲ ತೋರಿಸಬೋದು ಕ್ವಾಲಿಟಿ ಒಳ್ಳೆ ಬರ್ತದೆ ಮೇಡಮ್ ಯಾಕೆಂದ್ರೆ ಈಗ ಮೈಸೂರು ಸ್ಯಾಂಡಲ್ ಸೋಪು ನೀವು ನೋಡಿರಬೋದು ಅಲ್ಲಿ ನಿಮ್ಮ ಮಹಾರಾಷ್ಟದಲ್ಲಿ ಕೂಡ ಸಿಗ್ತದೆ ಆದರೆ ಅದೆಲ್ಲ ಪ್ರಿಪರೇಷನ್ ಆಗಿ ರೆಡಿ ಆಗಿ ರೆಡಿ ಆಗಿ ಹೋಗ್ತಾ ಇರೋದು ಕರ್ನಾಟಕದಿಂದಲೇ ಕರ್ನಾಟಕದಲ್ಲಿ ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ದೊಡ್ಡ ಕಬ್ಬೆ ಕಂಪೆನಿಯೇ ಇದೆ ಅದು ವರ್ಲ್ಡ್ಗೆ ಫೇಮಸ್ ಇದೆ ನಿಮಗೆ ಈ ಸ್ಯಾಂಡಲ್ ಬಗ್ಗೆ ಸ್ಯಾಂಡಲ್ ಬಗ್ಗೆ ನಿಮಗೆ ಹೆಚ್ಚಾಗಿ ಹೇಳ್ಬೇಕಿದ್ರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದರೆ ಮೊದಲು ಬರೋದು ಕರ್ನಾಟಕದ ಸ್ಯಾಂಡಲ್ ವುಡ್ಡೇ ಬರ್ತದೆ ಮೇಡಮ್ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಬಗ್ಗೆ ಏನು ಡೌಟು ಬೇಡ ಮೇಡಮ್ ನೀವು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಕರ್ನಾಟಕದ ಇದು ಬಗೆ ಸ್ಯಾಂಡಲ್ ವುಡ್ ಬಗ್ಗೆ ನೀವು ಸರ್ಚ್ ಮಾಡಿದರೆ ನಿಮಗೆ ಫೈನ್ ಕ್ವಾಲಿಟಿಯೇ ಅಂತೆ ಅದರಲ್ಲಿ ಗೂಗಲಲ್ಲಿ ಕೂಡ ಬರ್ತದೆ ನೀವು ಬೇಕಾದರೆ ಒಂದು ಸರ್ಚ್ ಮಾಡಿ ನೋಡಬೋದು ಮತ್ತೆ ನೀವು ಬರುವ ಡೇಟ್ ಮತ್ತು ಟೈಮಿಂಗ್ಸ್ ಹೇಳಿದರೆ ನಾವು ನಿಮಗೆ ಅದಕ್ಕೆ ನಾವು ವ್ಯವಸ್ಥೆ ಕೂಡ ಮಾಡ್ತೀವಿ ನಿಮ್ಮ ಕರ್ನಾಟಕದಲ್ಲಿ ಖಂಡಿತ ನೀವು ಬರುವ ಒಂದು ಡೇಟ್ ನಮಗೆ ಮೊದಲೇ ತಿಳಿಸಿದರೆ ಒಳ್ಳೇದು ಮೇಡಮ್ ಓಕೆ ಬರುವಾಗ ನಮ್ಗೆ ಒಂದು ಇದೇ ನಂಬರಿಗೆ ನಮ್ಗೆ ಒಂದು ಕಾಲ್ ಮಾಡಿ ಒಂದು ಒಂದು ಎರಡು ಮೂರು ದಿವಸದ ಮೊದಲು ಫೋನ್ ಮಾಡಿ ನಾವು ನಿಮಗೆ ಆ ವ್ಯವಸ್ಥೆ ನಿಮ್ಗೆ ಏನು ನಿಮಗೆ ಏನು ಬೇಕಾದದಂಥ ಒಂದು ಲೀಸ್ಟ್ ಮಾಡ್ಕೊಂಡು ಬಂದು ಇನ್ನೂ ಉತ್ತಮ ಮೇಡಮ್ ಯಾಕೆಂದ್ರೆ ನಿಮಗೆ ಆ ವಸ್ತುಗಳನ್ನೇ ನಾ ನಿಮಗೆ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಆ ಸ್ಪಾಟ್ಗಳಿಗೆ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಇನ್ನು ಸುಲಭ ಆಗ್ತದೆ ಖಂಡಿತ ನಿಮಗೆ ಬೇಕಾದ ಹೆಲ್ಪ್ ಎಲ್ಲ ಮಾಡಿ ಕೊಡುವ ಮೇಡಮ್ ನೀವು ಅದಕ್ಕೇನೂ ಭಯ ಮ ಭಯ ಪಡೋದು ಬೇಡ ನಿಮಗೆ ಕರ್ನಾಟಕದಲ್ಲಿ ಒಳ್ಳೇ ಸೂಪರ್ ಫೈನ್ ಕ್ವಾಲಿಟಿದ್ದೇ ಸ್ಯಾಂಡಲ್ ವುಡ್ಡು ಕ್ರಾಫ್ಟ್ ಆಗಲಿ ಅದು ಸೋಪ್ಸ್ ಆಗಲಿ ಯಾವುದನ್ನು ಕೂಡ ಈಗ ಸ್ಯಾಂಡಲಲ್ಲಿ ಕ್ರೀಮ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಫೇಸ್ ಕ್ರೀಮ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಅದನ್ನು ಕೂಡ ಏನು ನಿಮಗೆ ಏನು ಬೇಕಾದ ವಸ್ತುಗಳನ್ನು ನಿಮಗೆ ತೆಗಿಸಿಕೊಡುವ ವ್ಯವಸ್ಥೆ ನಾನು ಮಾಡ್ತೇನೆ ನೀವು ಅದಕ್ಕೆಲ್ಲ ಭಯ ಪಡಬೇಡಿ ಮೇಡಮ್ ಖಂಡಿತ ಖಂಡಿತ ಖಂಡಿತ ಮೇಡಮ್ ಓಕೆ ಓಕೆ ಬನ್ನಿ ಮೇಡಮ್ ಓಕೆ ತ್ಯಾಂಕ್ಸ್ ಮೇಡಮ್